ನಮ್ಮ ಪ್ರದೇಶದ ಸುತ್ತಮುತ್ತ ಎ ವಿ ಕೆ ಕಾಲೇಜು ಆಮೇಲೆ ಎಲ್ ವಿ ಪಾಲಿಟೆಕ್ನಿಕ್ಕು ಎನ್ ಡಿ ಆರ್ ಕೆ ಇದು ಮೂರು ಕಾಲೇಜ್ಗಳು ಬರುತ್ತೆ ಅದರಲ್ಲಿ ಎನ್ ಡಿ ಆರ್ ಕೆ ಕಾ ಬಿ ಎಡ್ ಕಾಲೇಜಲ್ಲಿ ನಾನು ಎಂಟು ವರ್ಷ ಎಸ್ ಏನು ಎಫ್ ಡಿ ಎ ಆಗಿ ಕೆಲಸ ಮಾಡಿದ್ದೀನಿ ಇಲ್ಲಿನ ಜನ ಅಂದರೆ ತುಂಬ ಚೆನ್ನಾಗಿ ಅಂದರೆ ಒಂದು ಕುಟುಂಬದ ಥರ ಇದ್ವಿ ನಾವು ಅಂದರೆ ಒಟ್ಟು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ ಮೊದಲು ನಾನು ಸೇರಿಕೊಂಡಾಗ ಟೀಚಿಂಗಲ್ಲಿ ಇದ್ದಿದ್ದರಿಂದ ನನಗೆ ಅಷ್ಟೊಂದು ಕ್ಲರ್ಕ್ ಇದು ಕೆಲ್ಸದ ಬಗ್ಗೆ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಸೇರಿಕೊಂಡಾಗ ನನಗೆ ತುಂಬ ಸಹಕಾರ ಕೊಟ್ಟರು ಯಾವ್ದು ಗೊತ್ತಿಲ್ಲ ಅದನ್ನೆಲ್ಲ ಹೇಳ್ಕೊಟ್ಟು ತುಂಬ ಚೆನ್ನಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಅದು ಇವತ್ಗೂ ನನಗೆ ಹಾಗೆಯೇ ತುಂಬ ಸಂತೋಷದಿಂದ ನೆನೆಸ್ಕೊಳ್ಳೋ ವಿಷಯ ಆಗಿದೆ ಅದ್ರ ಜೊತೆಗೆ ಅಲ್ಲಿರೋಂತಹ ನಮ್ಮ ಸರ್ರು ಅಂದರೆ ಪ್ರಿನ್ಸಿಪಲ್ ಸರ್ರು ಮೋಹನ್ ಕುಮಾರ್ ಅಂತ ಇವರು ಒಂದು ಸ್ವಂತ ಅಣ್ಣನ ಥರವೇ ಅಂದ್ಕೊಳ್ಬೋದು ನಾವು ಯಾಕಂದರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಬೇರೆ ಕಡೆ ಆದರೆ ಏನು ನಿಮ್ಗೆ ಏನೂ ಗೊತ್ತಾಗೋಲ್ಲ ಅದು ಇದು ಆ ಥರ ಬಯ್ಯೋ ಅಂಥ ಜಾ ಇದೇ ಸಿಚುವೇಶನ್ನೇ ಜಾಸ್ತಿ ಇರುತ್ತೆ ಆದರೆ ಇಲ್ಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ಸಮಸ್ಯೆ ಏನೇ ಒಂದು ಬಂದ್ರೂ ಒಂದು ಅಣ್ಣನ ಸ್ಥಾನ್ದಲ್ಲಿ ನಿಂತ್ಕೊಂಡು ಅವ್ರು ಅದನ್ನು ಪರಿಹಾರ ಮಾಡಿಕೊಡ್ತಿದ್ರು ಇದನ್ನು ನಾವು ಇದರಿಂದ ತುಂಬ ಮುಂದುವರಿಯೋದಕ್ಕೆ ಮತ್ತು ಸಂತೋಷವಾಗಿ ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಖುಷಿ ಆಗೋದು ಜೊತೆಗೆ ಅಲ್ಲಿರೋಂಥ ಲೆಚ್ಚರ್ಸು ಲೆಕ್ಚರ್ಸ್ಗಳೂ ಅಷ್ಟೇ ಅವ್ರಿಗೆ ಯಾವ ವಿಷಯಗಳ ಬಗ್ಗೆ ಅವರು ಟೀಚ್ ಮಾಡ್ತಾ ಇದ್ದರು ಅದ್ರ ಬಗ್ಗೆಯೂ ನಾವು ಮಾತಾಡ್ಕೊಳ್ತಾ ಇದ್ವಿ ಸ್ಟಾಫ್ ರೂಮಲ್ಲಿ ಅದರ ಜೊತೆಯಿಂದ ಮತ್ತು ಮುಖ್ಯವಾಗಿ ಏನು ಅಂತ ಹೇಳದ್ರೆ ಬರಹ ನುಡಿ ಅಂತ ಕನ್ನಡದಲ್ಲಿ ಇದು ಕಂಪುಟರ ಸಿಸ್ಟಮಲ್ಲಿ ಇರೋಂತಹ ಎರಡು ವಿಷಯಗಳನ್ನ ನಾನು ಇಲ್ಲೇ ಟೈಪ್ ಮಾಡೋದಾಗ್ಲಿ ಪ್ರತಿಯೊಂದೂ ನಾನು ಇಲ್ಲೇ ಕಲಿತಿದ್ದು ಇವತ್ಗೂ ನಾನು ಏನು ಕನ್ನಡದಲ್ಲಿ ಮಾಡ್ಕೊಂಡು ಹೋಗ್ತೀನಿ ವರ್ಕು ಅದು ಪ್ರತಿಯೊಂದಕ್ಕೂ ಅವರೇ ಕಾರಣ ಅದನ್ನು ತುಂಬ ಪೇಶನ್ಸಿಂದ ನಿಧಾನವಾಗಿ ಅರ್ಥ ಆಗೋ ರೀತಿನಲ್ಲಿ ಹೇಳ್ಕೊಟ್ರು ಅಲ್ಲಿ ಹೋದ್ಮೇಲೆ ತುಂಬ ಅಂದರೆ ಲೈಫಲ್ಲಿ ನಾವು ಹೇಗೆ ಮುಂದುವರ್ಕೊಂಡು ಹೋಗ್ಬೇಕು ನಾವು ಎಷ್ಟೇ ದುಡಿದ್ರೂನು ಯಾವ ರೀತಿ ಅದನ್ನು ಸೇವಿಂಗ್ಸ್ ಮಾಡಬೇಕು ಅದನ್ನು ಯಾವ ರೀತಿ ಬಳಸಿಕೊಳ್ಬೇಕು ಪ್ರತಿಯೊಂದು ವಿಷಯನೂ ನಮ್ಮ ಪ್ರಿನ್ಸಿಪಲ್ ಸರ್ ನಮಗೆ ಹೇಳ್ಕೊಡ್ತಾ ಇದ್ದರು ಅಂದರೆ ಸುಮ್ಮನೆ ಬೇಕಾಬಿಟ್ಟಿ ಎಲ್ಲ ಖರ್ಚು ಮಾಡಬಾರ್ದು ಈ ರೀತಿಯಾಗೂ ಉಳಿಸ್ಕೊಳ್ಬೇಕು ಅಂತ ಎಲ್ಲ ಹೇಳೋವ್ರು ಅದ್ರ ಜೊತೆಗೆ ತುಂಬ ಸ್ಟ್ರಿಕ್ಟಾಗಿ ಅವ್ರು ಏನಂತ ಹೇಳದ್ರೆ ಸ್ಟೂಡೆಂಟ್ಗಳನ್ನು ತುಂಬ ಒಂದು ಶಿಸ್ತಿಂದ ನಡ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಡ್ತಾ ಇದ್ದರು ಮೊದಲು ಡಿಗ್ರಿ ಮುಗಿಸ್ಕೊಂಡು ಬಂದಾಗ ಯಾವ ರೀತಿ ಇರ್ತಿದ್ದರು ಸ್ಟೂಡೆಂಟ್ಗಳು ಅಂತ ಹೇಳದ್ರೆ ತುಂಬ ನಮಗೆ ಎಲ್ಲ ವಿಷ್ಯಗಳು ಗೊತ್ತಿದೆ ಅನ್ನೋ ರೀತಿ ಅವ್ರ ಮನ್ಸು ಇರೋದು ಮತ್ತು ಬಂದು ಒಂದು ಎರಡು ತಿಂಗ್ಳ ಒಳಗಡೆ ಎರಡರಿಂದ ಮೂರು ತಿಂಗ್ಳ ಒಳಗಡೆ ಅವರು ಪೂರ್ತಿಯಾಗಿ ಅವರಲ್ಲಿ ನಾವು ಬದ್ಲಾವಣೆನ ನೋಡ್ತಾ ಇದ್ವಿ ಅವ್ರಲ್ಲಿ ಇರೋ ಚೈಲ್ಡಿನೆಸ್ಸು ಪ್ರತಿಯೊಂದೂ ಅಂದರೆ ಒಂಥರ ನಾವೇ ಏನೋ ಅನ್ನೋ ಅಂತಹ ಅಹಂಕಾರ ಇದೆಲ್ಲದೂ ಪೂರ್ತಿಯಾಗಿ ಅವ್ರ್ಗೆ ಓಗಿರೋದು ಮುಂದೆ ಒಬ್ಬ ಟೀಚರಾಗಿ ಹೋದಾಗ ನಾವು ಯಾವ ರೀತಿಯಾಗಿ ನೋಡಿಕೊಳ್ಬೇಕು ಸಮಾಜದಲ್ಲಿ ಮಕ್ಕಳನ್ನ ಹೇಗೆ ತಿದ್ದಬೇಕು ಯಾವ ರೀತಿ ಆಗಿರಬೇಕು ಅನ್ನೋ ಪ್ರತಿಯೊಂದನ್ನೂ ಇಲ್ಲಿ ಬಂದಾಗ ಅವರು ಕಲ್ತುಕೋತಾ ಇದ್ದರು ಇದು ಅವ್ರ ಮುಂದಿನ ಜೀವನಕ್ಕೆ ತುಂಬ ಚೆನ್ನಾಗಿ ದಾರಿ ಆಯಿತು ಇದಾದ ಮೇಲೆ ನನ್ನ ಮಗಳು ಇವಾಗ ಓದ್ತಾ ಇದ್ದಾಳೆ ಎಲ್ಲಿ ಅಂತ ಹೇಳದ್ರೆ ಗೌರ್ಮೆಂಟು ಸೈನ್ಸ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಅವಳು ಪಿ ಎಮ್ ಸಿ ಎಸ್ ಅನ್ನು ತಗೊಂಡಿದ್ದಾಳೆ ಅಂದರೆ ಫಿಝಿಕ್ಸು ಮ್ಯಾತ್ಮೆಟಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸನ್ನು ತಗೊಂಡಿದ್ದಾಳೆ ಅಲ್ಲಿಂದ ಬಂದು ಮನೆಯಲ್ಲಿ ಹೇಳ್ತಾ ಇರ್ತಾಳೆ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಯಾವುದೇ ಒಂದು ವಿಷಯ ಅರ್ಥ ಆಗಿಲ್ದಿದ್ರೆ ಅದನ್ನು ನೀಟಾಗಿ ಒಂದಲ್ಲ ಎರಡು ಸಾರಿ ಹೇಳ್ಕೊಡ್ತಾರೆ ಮತ್ತು ಲ್ಯಾಬ್ಗಳಲ್ಲೂ ಅಷ್ಟೇ ನಮಗೆ ಕರ್ದು ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಯಾರೂ ಬೇರೆಯವ್ರನ್ನ ನೋಡ್ತಾ ಹೋಗಬೇಡಿ ನಿಮಗೆ ಏನು ಅರ್ಥ ಆಗೋದಿಲ್ಲ ಬಂದು ಕೇಳಿ ಆ ಥರ ಅಂದು ಪೂರ್ತಿಯಾಗಿ ಪ್ರೋತ್ಸಾಹನ ಕೊಡ್ತಿದ್ದಾರೆ ಅಲ್ಲೂ ಅಷ್ಟೇ ಪರ್ಸಂಟೇಜ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತು ಪ್ರತಿಯೊಂದು ಮಕ್ಳೂ ತುಂಬ ಆಸಕ್ತಿಯಿಂದ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಾ ಇರ್ತಾರೆ ಅಲ್ಲಿನದು ಗೈಡೆನ್ಸೂ ತುಂಬ ಚೆನ್ನಾಗಿದೆ ನಾವು ಅವ್ಳದ್ದು ಪಿ ಯು ಆದಾಗ ಯಾವ ಕಾಲೇಜಿಗೆ ಸೇರ್ಸೋದು ಡಿಗ್ರಿಗೆ ಅಂತ ತುಂಬ ಕನ್ಫ್ಯೂಝಲ್ಲು ಇದೆ ಆದರೆ ಆವಾಗ ಹೇಳಿದರು ಗೌರ್ಮೆಂಟ್ ಆದರೆ ಏನು ಆದ್ರ್ ಪ್ರೈವೇಟ್ ಅಂತಲೇ ತುಂಬ ಅಡಿಕ್ಟ್ ಆಗಕ್ಕೆ ಹೋಗ್ಬೇಡಿ ನಾವು ಎಜುಕೇಶನ್ನು ಎಷ್ಟ್ರು ಮಟ್ಟಿಗೆ ಉನ್ನತ ಮಟ್ದಲ್ಲಿ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಅಡ್ಮಿಷನ್ ಮಾಡಿಸಿ ಅಂದರು ಆ ಸಮಯದಲ್ಲಿ ನಮಗೆ ಗೊತ್ತಾಗಿದ್ದು ಏನು ಅಂದರೆ ಗೌರ್ಮೆಂಟ್ ಸೈನ್ಸ್ ಕಾಲೇಜು ಇಲ್ಲೂ ಒಳ್ಳೆಯ ಗೈಡೆನ್ಸ್ ಇದೆ ಆಮೇಲೆ ಸುರೇಶ್ ಸರು ಅಲ್ಲಿ ಪ್ರಿನ್ಸಿಪಲ್ ಸರ್ ಆಗಿದ್ದಾರೆ ಅವರೂ ಅಷ್ಟೇ ಬಂದು ಪ್ರತಿಯೊಂದು ಕ್ಲಾಸಲ್ಲಿ ಟೀಚರ್ಸ್ಗಳು ಹೇಗೆ ಅಂದರೆ ಪ್ರೊಫೆಸರ್ಸ್ಗಳು ಹೇಗೆ ಪಾಠ ಮಾಡ್ತಿದ್ದಾರೆ ಎಲ್ಲ ಆಗಾಗ ಬಂದು ಅದನ್ನು ಚೆಕ್ ಮಾಡಿ ಹೋಗ್ತಿರ್ತಾರೆ ಮತ್ತು ಅದ್ರ ಬಗ್ಗೆ ಏನಾದರೂ ತಪ್ಪು ಅವರು ತಿಳಿವಳ್ಕೆ ಏನಾದರೂ ಕೊಡಂಥದ್ದು ಆ ಥರದ್ದು ಏನಾದ್ರೂ ಇದ್ದರೆ ಕರ್ದು ಅವ್ರು ಅವರನ್ನ ಸರಿಯಾಗಿ ಗೈಡೆನ್ಸ್ ಕೊಡೋಂಥದ್ದು ಈ ರೀತಿಯಾಗಿ ಪ್ರತಿಯೊಂದು ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಇದೆ ಕಾಲೇಜು